ನಮಸ್ಕಾರ ನನ್ನ ಹೆಸ್ರು ಗುರುರಾಜ್ ಅಂತ್ಹೇಳಿ ನನ್ಗ ಭಾರತ್ದಾಗ ನೋಡಲಿ ಬೇಕಾದ ಸ್ಥಳಗಳು ಯಾವುವು ಮತ್ತು ಯಾಕಂತ ಹೇಳಿ ಪ್ರಶ್ನೆಗೆ ಉತ್ತರ ನನ್ನ ಕಡೆ ಬರುದಂದ್ರ ನನಗೆ ಸೇರುವಂಥಾ ಪ್ಲೇಸು ಮಹಾರಾಷ್ಟ್ರದ ಪಂಡರಾಪುರ ಅಂತ್ಹೇಳಿ ಈ ಪಂಡರಾಪುರ ವಿಠ್ಠಲಗೆ ನಾನು ಸುಮಾರು ನನ್ನ ಹದಿನಾಲ್ಕನೇ ವರ್ಷದಿಂದ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಒಂದು ಪ್ಲೇಸ್ ಒಳಗೆ ಒಂದು ನನಗೆ ಏನೋ ಗೊತ್ತಿಲ್ಲ ಸ್ಟಾರ್ಟಿಂಗ್ ನಾವು ಹೋಗುವಾಗ ನನಗೆ ಏನು ಅನ್ಸ್ತೈತಿ ಹಂಗೆ ಎಲ್ಲಾರ ಜೊತೆ ನಾವು ಕೂಡ ಹೋಗ್ತೀವಿ ಅಂತ ಅನಿಸ್ತಿತ್ತು ಅದಾದ್ಮೇಲೆ ಅಲ್ಲಿ ಒಂದು ಆ ಒಂದು ಸಾಲುಗುಳು ಆ ಪಾಳೇ ಆಮೇಲೆ ಆ ವಿಜೃಂಭಣೆ ನೋಡ್ದಾಗ ನನ್ಗ ಏನೋ ಅದು ಸ್ವಲ್ಪ ಅಟ್ರ್ಯಾಕ್ಷನ್ ಆಕೋತ ಹೋತು ನನಗೆ ಅಲ್ಲಿ ಒಂದು ಆಕರ್ಷಣೆ ನಂಗೇನು ಪ ಯಾವಾಗ ಕಾರ್ತಿಕ ಏಕಾದಶಿ ಬರ್ತೈತಿ ಮಲ್ ನ ಯಾವಾಗ ಹೋಗಿ ವಿಠ್ಠಲ್ನ ಪಾಳೆ ಹಾರ್ಸ್ತೀನಿ ಯಾವಾಗ ನಾ ದರ್ಶನ ಮಾಡ್ತೀನಿ ಅನ್ನೋದೊಂದು ನನಗೇನೋ ಕುತೂಹಲ ಒಂದು ಏನೋ ಒಂದು ಭಯಕ್ಕೆ ಅದು ನಾ ಅಲ್ಗ ಹೋದಾಗ ಅಲ್ಲಿಗೆ ಹೋಗಿ ಬಂದಾಗ ನನಗೆ ಸಮಾಧಾನ ಆಕಿತ್ತು ಅಲ್ಲೀ ವ ಸಾಕಷ್ಟು ನೋಡುವಂಥಾ ಪ್ಲೇಸ್ಗಳಾದಾವ ಅದ್ರಾಗ ಚಂದ್ರ ಭಾಗ ನದಿ ಅಂತೇಳಿ ಭೀಮ ನದಿ ಅದು ಆ ಒಂದು ಪ್ಲೇಸ್ ಒಳಗೆ ಬಂದಾಗ ಅದು ಚಂದ್ರನ ಆಕರದಾಗ ಒಂದು ತನ್ನ ಒಂದು ಹರುವನ್ನ ತಗೋತೈತಿ ಅದ್ರ ಸಲುವಾಗಿ ಅದಕ್ಕೆ ಚಂದ್ರ ಭಾಗ ನದಿ ಅಂತರ ಅನೇಕ ದಾಸರು ಅಲ್ಲೇ ಅಲ್ಲಿ ಒಂದು ಪರಂಪರೆ ಅಲ್ಲಿ ಒಂದು ಇದಕ್ಕೆ ಮನಸ್ಸು ಸೋತೈತಲ್ಲ ಅಲ್ಲಿ ಅಂತೋ ಅಂತ ದೊಡ್ಡ ದಾಸ ಪರಂಪರೆ ಅಲ್ಲಿ ಆಗಿ ಹೋಗ್ಯದ ಅದ್ರಾಗ ಪುರಂದರ ದಾಸ್ರು ಆಗಿರ್ಬೋದು ಕನಕ ದಾಸ್ರು ಆಗಿರ್ಬೋದು ಭಕ್ತ ಪುಂಡಲೀಕ ಆಗಿರ್ಬೋದು ಮತ್ತು ಭಕ್ತ ಗುರು ಅಂತ ಹೇಳಿದರ ನಾವು ಇವಾಗ ಭಕ್ತ ಕುಂಬಾರ ಅಂತ ಕರಿತೀವಿ ಇವರೆಲ್ಲ ಅಲ್ಲಿ ಮಹಾನು ಸಂತರು ಹ ಆಗಿ ಹೋಗಿರುವಂಥಾ ಸ್ಥಳ ಅದು ಭಕ್ತ ಜ್ಞಾನೇಶ್ವರ ಆಗಿರ್ಬೋದು ಹೌದಾ ಆಮೇಲೆ ಸಾಕಷ್ಟು ಒಂದು ಧಾರ್ಮಿಕ ಹಿನ್ನಲೆಯನ್ನ ಉಳ್ಳಿರುವಂಥಾ ಜಾಗ ಆಗೈತಿ ಆಮೇಲೆ ನಮ್ಮ ಭಾರತ ದೇಶದಾಗ ಎಲ್ಲೂ ಕೂಡ ನಾವು ಕೃಷ್ಣ ಸ್ವರೂಪ ಆದಂಥ ಮೂರ್ತಿಗಳನ್ನ ನಮಗೆ ಮುಟ್ಟಲಿಕ್ಕೆ ಕೊಡುದಿಲ್ಲ ಆದ್ರ ಇಲ್ಲಿ ಏನದು ಅಂತ ಹೇಳಿದ್ರ ಕೃಷ್ಣ ಸ್ವರೂಪಿಯನ್ನ ನಾವು ಅವನ ಪಾದವನ್ನ ಮುಟ್ಬೋದು ಈ ಒಂದು ಅವಕಾಶ ನಮ್ಗ ಆ ಪಂಡರಾಪುರ ಅನ್ನುವಂಥಾ ಒಂದು ಕ್ಷೇತ್ರದಾಗ ಮಾತ್ರ ಸಿಗಾಕೆ ಸಾಧ್ಯ ಅದ ನಾವು ಮೊದಲು ಸಣ್ಣವ್ರು ಇದ್ದಾಗ ಅಲ್ಲಿ ಅಷ್ಟು ಸರಿಯಾದ ಟ್ರೈನಿನ ವವಸ್ಥೆ ಇದ್ದಿರಲಿಲ್ಲ ನಾವು ಇಲ್ಲಿಂದ ಧಾರವಾಡದಿಂದ ಮಿರಜ್ ಮಟ್ಟ ನಾವು ಎನೀ ಬ್ರಾಡ್ಗೆಜ್ ಟ್ರೈನಿಗೆ ಹೋಗಿ ಅಲ್ಲಿಂದ ಮೀಟ್ರ್ಗೇಜ್ ಟ್ರೈನ್ಗಳು ಇರ್ತಿದ್ವು ಮೀಟ್ರ್ಗೇಜ್ ಟ್ರೈನುಗಳಂದ್ರ ಇಕ್ಧಮ್ ಭಾಳ ಸಣ್ಣು ಹಳಿ ಇರುವಂಥದ್ದು ಸಣ್ಣು ಟ್ರೈನ್ಗಳವು ಸುಮಾರು ಅದು ಏನಿಲ್ಲ ಅಂತ ಹೇಳಿದರು ಒಂದು ಎರಡು ತಾಸಿನ ಮೂರು ತಾಸಿನ ಜರ್ನಿಗೆ ಒಂಬತ್ತರಿಂದ ಹತ್ತು ತಾಸು ತಗೋತಿತ್ತು ಅಷ್ಟು ಸ್ಲೋ ಆಗಿ ಹೋಗುವಂಥಾ ಟ್ರೈನ್ಗುಳು ಆ ಹಳೇ ನೆನಪುಗಳು ಭಾಳ ನಮ್ಗೆ ಯಾಕಂದ್ರ ನಾವು ಅವಾಗ ಅಲ್ಲಿಗೆ ಹೋಗುವಾಗ ಏನಿಲ್ಲ ಅಂತ ಹೇಳಿದ್ದರು ನಾವು ಸಾಕಷ್ಟು ಒಂದು ನೂರು ನೂರಾ ಐವತ್ತು ಖಡಕ್ ರೊಟ್ಟಿಗುಳನ್ನ ಕಟ್ಕೊಂಡು ಹೋಕ್ಕಿದ್ವಿ ಆಮೇಲೆ ಕೆಡಬಾರದುಪ್ಪ ಪಲ್ಯ ಅಂತೇಳಿ ಪುಂಡೀ ಪಲ್ಲೇದ ಚಟ್ನಿಯನ್ನ ಕಟ್ಕೊಂಡು ಹೋಕ್ಕಿದ್ವಿ ಶೇಂಗ ಚಟ್ನಿ ಹುರಳಿ ಚಟ್ನಿ ಇವ್ನೆಲ್ಲಾ ಕಟ್ಕೊಂಡು ಹೋಗಿ ಅಲ್ಲಿ ಹೋಗಿ ನಾವು ಅಲ್ಲಿ ಒಂದು ಗಟ್ಟಿ ಮೋಸರನ್ನ ತಗೊಂಡು ಅದ್ರಾಗ ಹಾಕೊಂಡು ನಾವು ತಿನ್ನುದು ಮುಂದೆ ಅದ್ರಾಗ ಇರುವಂಥಾ ಮಜಾನ ಬ್ಯಾರೆ ಇತ್ತು ಒಂದು ಇವೆಲ್ಲ ನೆನಪುಗಳು ಅವಾಗ ಏನು ನಾವೆಲ್ಲ ಒಂದು ಮಕ್ಳುದು ಒಂದು ಗ್ರೂಪ್ ಮಾಡ್ಕೊಂಡು ನಾವು ಏನು ಅಲ್ಲೇ ಸ್ಟೋ ತಗೊಂಡು ಹೋಗಿ ಅಲ್ಲೇ ಅಡ್ಗಿ ಮಾಡಿ ನಾವು ಊಟ ಮಾಡ್ತಿದ್ವಿ ಸುಮಾರು ಊಟ ಆದ್ಮೇಲೆ ಏಕಾದಶಿ ದಿವಸ ನಾವು ಸಂಪೂರ್ಣವಾಗಿ ಉಪವಾಸ ಇರ್ತಿದ್ವಿ ಅಲ್ಲಿ ಅಲ್ಲಿ ಇರುವಂಥಾ ಹಣ್ಣು ಹಂಪಲುನ ತಿಂದ್ಕೊಂಡು ಏಕಂದರೆ ಪಂಡರಾಪುರ ಅಂತ ಹೇಳಿದ್ರಲ್ಲಿ ಸೀತಾಫಲ ಮತ್ತು ದಾಳಿಂಬೆ ಹಣ್ಣುಗಳು ಭಾರಿ ಹಣ್ಣುಗಳು ಭಾಳಷ್ಟು ಬೆಳಿತಾರ ಅಲ್ಲಿ ಅವ್ನೆಲ್ಲಾ ತಿನ್ಕೊಳ್ತಾ ಮಜಾ ಮಾಡ್ತಿದ್ವಿ ಆಮೇಲೆ ಅವು ಉಪವಾಸ ಇದ್ದಿದ್ದ ದಿವಸ ನಮಗೆ ನೆನಪು ಬರ್ತಿರಕಿಲ್ಲ ಅಷ್ಟು ಚಂದ ನಾವು ಅದನ್ನ ಎಂಜಾಯ್ ಮಾಡ್ತಿದ್ವಿ ಆಮೇಲ್ ಪ್ಲಸ್ ಏನ್ಪಾ ಅಂತ ಹೇಳ್ಡ್ರೆ ಆ ಪಾಳೆ ಹಸ್ತಾಗ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ತಾಸು ಪಾಳೆ ಆದರೂ ಕೂಡ ನಮಗೆ ಯಾವುದೇ ಥರದ ಸುಸ್ತು ಆಗ್ತಿರಲಿಲ್ಲ ಈ ಒಂದು ಅದ್ಭುತ ಅನುಭವ ನನಗಾ ಮೊದಲಿಂದನೂ ಸೇರ್ತಿತ್ತು ಅದು ಇನ್ನು ನನ್ಗ ಈಗ ಹೆಚ್ಗೆ ಸೇರ್ಲಿಕತ್ತದ ನಾ ಯಾವಾಗಾ ನಂಗೆ ಕಾರ್ತಿಕ ಏಕಾದಶಿ ಬರ್ತಿತ್ತು ನಾ ಯಾವಾಗ ಹೋಗಿ ಆ ಚಂದ್ರಭಾಗ ನದಿವೊಳಗ ಸ್ನಾನ ಮಾಡಿ ವಿಠಲ್ನ ದರ್ಶನ ಮಾಡ್ಬೇಕು ಅನ್ನೋ ಒಂದು ಒಂದು ಆಸೆ ನನ್ನ ಒಳಗೆ ಯಾವಾತ್ತೂ ಅದು ಉಳ್ದಬಿಡ್ತು ಆಮೇಲೆ ಆ ಮೂರ್ತಿಯನ್ನ ನೋಡ್ದಾಗ ನನಗೆ ಅನಿಸ್ತದ ಯಾರೋ ಒಬ್ಬರು ಜೀವಂತವಾಗಿ ನಿಂತು ನನ್ನ ನೋಡಾಕತ್ತರೊನೋ ಅನ್ನುವಂಥಾ ಒಂದು ಅದ್ಭುತವಾದ ಫೀಲ್ ಬರ್ತೈತೆ ಹಿಂಗೆ ನನ್ನ ಒಂದು ಅನುಭವಗಳು ಪಂಡ್ರಾಪುರದ ಜೊತೆ ಯಾವತ್ತು ಕೂಡ್ಯದವ ಆಮೇಲೆ ಅಲ್ಲಿ ಸಿಗುವಂಥಾ ಸಿಹಿ ತಿಂಡಿಗುಳು ಹೌದಾ ಒಂದು ಪೇಡೆ ಆಗಿರ್ಬೋದು ಅಲ್ಲಿ ಇರ್ವಂಥಾ ಲಡ್ಡು ಆಗಿರ್ಬೋದು ಆಮೇಲೆ ಅಲ್ಲಿ ಕೊಡುವಂಥಾ ಚಹಾ ಆಗಿರ್ಬೋದು ಭಾಳ ಒಂದು ರುಚಿಕಟ್ ಆಗಿರ್ವಂತಹ ಒಂದು ಸಿಹಿ ತಿಂಡಿಗಳನ್ನ ಅಲ್ಲಿ ಮಾಡ್ತಾರ ಆಮೇಲೆ ನಿಮ್ಗ ಅಲ್ಲಿ ಸಾಕಷ್ಟು ಅಂದರೆ ಇನ್ನೂ ಗುಡಿಗಳು ಬೇಕಂದಾಗ ಒಂದು ಮಹಾ ಕಾಲೇಶ್ವರ ಅಂತೇಳಿ ಮಂದಿರ ಅದಾ ಅಲ್ಲಿ ಅದು ಭಾಳ ಅದ್ಭುತ ಮಂದಿರ ಅಲ್ಲಿ ಆಮೇಲೆ ಹನುಮಾನ್ ಟೆಂಪಲ್ನಲ್ಲಿ ಇರುವಂಥಾ ಹನುಮಾನ್ ಟೆಂಪಲ್ ಐತಲ್ಲ ಅದು ಭಾಳ ಒಂದು ಅದ್ಭುತವಾದ ಗುಡಿ ಕೃಷ್ಣ ಮಂದಿರ ಇದೆ ಅಲ್ಲಿ ಆಮೇಲೆ ಇನ್ನೊಂದು ಚಕ್ರಕೂಟಿ ಅಂತದ ಅಲ್ಲಿ ಸುಮಾರು ಏನಿಲ್ಲ ಅಂತೇಳಿದರೂ ನಮ್ಮ ಹಿಂದೂ ದೇವರಗಳ ಒಂದು ಏನು ನಾವು ಮೂವತ್ತೆರಡು ಕೋಟಿ ದೇವರುಗಳು ಅಂತೇವಲ್ಲ ಆವೆಲ್ಲ ಒಂದು ದೇವರುಗಳ ಪ್ರತಿಷ್ಠಾಪನೆ ಮೂರ್ತಿಗುಳು ಆ ಒಂದು ಚಕ್ರಕೂಟ ಒಳಗೆ ಅದವ ಮತ್ತು ಇನ್ನೂ ಒಂದು ಅಷ್ಟು ಹೇಳ್ಬೇಕು ಅಂತ ಹೇಳಿದ್ರ ಅಲ್ಲಿ ಒಂದು ನಾರಾಯಣನ ಗುದಿ ಗುಡಿ ಅದಾ ನಾರದಂತು ನಾರದ ಆ ನಾರದನ ಗುಡಿ ಎಚ್ಚುಲಿ ನಮ್ಮ ಭಾರತ ದೇಶ್ದಾಗ ಯಾವ ಜಾಗ್ದಾಗನು ಇಲ್ಲ ಆ ಒಂದು ಗುಡಿ ಐತಲ್ಲ ನದಿ ಒಳಗ ಒಂದು ಸ್ಥಾಪಿತ ಆಗೈತಿ ಅದು ಒಂದು ಅದ್ಭುತ ಪ್ರಯಾಣ ಆಮೇಲೆ ಆ ನದಿ ಒಳಗೆ ನಾವು ಆ ನಾರದನ ಗುಡಿಗೆ ಹೋಗ್ಬೇಕು ಅಂದ್ರ ನಾವಲ್ಲಿಂದ ಒಂದು ಬೋಟ್ನ್ಯಾಗ್ ಹೋಗ್ಬೇಕಾಗತ್ತೆ ಇವಾಗ ಹೋದ ವರ್ಷ ಅಚ್ಚಿ ವರ್ಷ್ದಿಂದ ಅಲ್ಲಿ ಇಸ್ಕೋನ್ ಟೆಂಪಲ್ದವರು ಕೂಡ ಒಂದು ಕೃಷ್ಣನ ಅದ್ಭುತವಾದ ಮಂದಿರವನ್ನ ಸ್ಥಾಪನ ಮಾಡ್ಯಾರ ಬಟ್ ಏನು ಅಂತ ಹೇಳ್ದ್ರಾ ಅಲ್ಲಿ ಹೋಗಿ ನಾವು ಒಂದು ನಾಲ್ಕೈದು ದಿವಸ ಇದ್ದು ನಾವು ವಾಪಸ್ಸು ಬರುವಾಗ ಆ ಒಂದೂ ದೈವಿಕ ವಾತಾವರ್ಣದಾಗ ಉಳಿಗ್ ಎದ್ಬಿಟ್ಟಿರ್ತಿವು ಪೂರಾ ಅದು ಒಂದು ಮನಸ್ಸಿಗೆ ಹಿಡ್ಸುವಂಥಾ ವಸ್ತು ಆಮೇಲೆ ಅದನ್ನ ಅಲ್ಲಿಂದ ಬಿಟ್ಟು ಬಂದ್ಮ್ಯಾಲು ಕೂಡ ಅದ್ರಾ ಆ ನೆನಪುಗಳು ನಮ್ಮನ್ನ ಕಾಡ್ತವೆ ಆ ಟ್ರೈನ್ ಜರ್ನಿ ಆತು ಆಮೇಲೆ ನಾವು ಆ ಪಂಡ್ರಾಪುರ್ದಾಗ ಬೇರೆ ಬೇರೆ ಪ್ಲೇಸ್ಗಳಿಗೆ ಏನು ಆ ಟಾಂಗಾದೊಳಗ ಹೋಗುದು ಆಮೇಲೆ ದೂಸೂ ಗಾಡಿಗಳ ಇನ್ನೂ ಅದಾವು ಅಲ್ಲಿ ಅವೆಲ್ಲಾ ಏನಾಗ್ತವೆ ಅಂತೇಳಿದ್ರ ಒನ್ ಮನ್ಸಿಗೆ ಭಾಳ ಒಂದು ನೆಮ್ಮದಿಯನ್ನ ಕೊಡ್ತವಾ ಆಮೇಲೇ ಅಷ್ಟಾ ಒಂದು ದೇವ್ರು ಬಗ್ಗೆ ಆ ಪ್ರೀತಿ ಕಾಳಜಿಯನ್ನು ಕೊಡ್ತವೆ ಅಲ್ಲೇ ಸುತ್ತಮುತ್ತಲ ಮತ್ತು ನಮ್ಗ ಆಳಂದ ಅಂತ್ಹೇಳಿ ಜ್ಞಾನೇಶ್ವರ ಮಹಾರಾಜರುದು ಒಂದು ಮಂದಿರ ಅದಾ ಅಲ್ಲಿಯೂ ಕೂಡ ಅದು ನೋಡುವಂಥಾ ಒಂದು ಪ್ಲೇಸು ಹಿಂಗಾಗಿ ನನ್ಗ ನನ್ಗ ಭಾರತ ದೇಶ್ದಾಗ ನಾನು ಸಾಕಷ್ಟು ಸ್ಥಳಗಳನ್ನ ನಾ ನೋಡಿ ಬಂದಿದ್ದರೂ ಕೂಡ ನನಗೆ ಮನಸ್ಸಿಗೆ ಭಾಳ ಏನಂದ್ರಾ ಸುಖ ಮತ್ತು ನೆಮ್ಮದಿಯನ್ನ ಕೊಡುವಂಥಾ ಸ್ಥಳ ಶ್ರೀ ಪಂಡ್ರಾಪುರ ಕ್ಷೇತ್ರ ಅಂತ್ಹೇಳಿ ಹೇಳಲಿಕ್ಕೆ ನನ್ಗ ಒಂದು ಒಂದು ನನ್ಗ ಒಂದು ಆಸೆ ಹೌದಾ ಧನ್ಯವಾದಗಳು